ಚಿತ್ರದುರ್ಗ ಜಿಲ್ಲೆಯಲ್ಲಿ ಯುವ ಜನತೆಗೆ ಶಿಕ್ಷಣವು ಉದ್ಯೋಗ ಅವಕಾಶ ನಾಯಕತ್ವ ಎದುರಿಸಲು ಸವಾಲುಗಳು ಅಂದರೆ ಈಗಿನ ಕಾಲದಲ್ಲಿ ಯುವಕ ಯುವತಿಯರು ದೊಡ್ಡ ದೊಡ್ಡ ವಿದ್ಯೆ ವಿದ್ಯಾಭ್ಯಾಸ ಮಾಡ್ತಾರೆ ವಿದ್ಯಾಭ್ಯಾಸ ಮಾಡಿದರೂ ಸಮಯಕ್ಕೆ ಸರಿಯಾಗಿ ದುರ್ಗದಾಗೆ ಕೆಲಸ ಸಿಗೋದಿಲ್ಲ ಕೆಲಸ ಸಿಗೋದಿಲ್ಲದ್ರೆ ಮನೆಗೆ ಸಹಾಯ ಮಾಡೋದು ಹೆಂಗೇ ಅಂತ ಅವರಿಗೆ ಯೋಚನೆ ಆಗುತ್ತೆ ಹಂಗಾಗಿ ಸಹಾಯ ಮಾಡಿದರೂ ಉದ್ಯೋಗ ಸಿಗ್ ಸಿಕ್ತದಂದ್ರೂ ಸಮೇತ ಸಹ